ಹಲೋ ಕ್ಯಾಬ್ ಅವರಾ ನಾವು ಸಂತೋಷ್ ಅಂತ ಮಾತಾಡ್ತಾ ಇರೋದು ಈಗಾಗಲೇ ನಿಮ್ಮ ಹತ್ರ ಒಂದು ಕ್ಯಾಬ್ ಬು ಕ್ಯಾಬ್ ಬುಕ್ ಮಾಡಿದ್ವಿ ನೀವಿನ್ನೂ ಬಂದಿಲ್ಲ ಅಣ್ಣ ನೀವು ಈಗ ಎಲ್ಲಿದ್ದೀರಾ ನೀವು ಹೌದಾ ಹಾಂ ಸರಿ ಈಗ ನಾವು ಕ್ಯಾತ್ಸಂದ್ರಕ್ಕೆ ಹೋಗ್ಬೇಕು ನೀವೆಲ್ಲಿದ್ದೀರಾ ಆನ್ ಸ್ಪಾಟು ಓಹ್ ಶಿರಾದಲ್ಲಿ ಶಿರಾ ಗೇಟಲ್ಲಿದ್ದೀರಾ ಸರಿ ನಿಮಗೆ ರೂಟ್ ಗೊತ್ತಿದೆಯಾ ಹೇಗ್ ಬರಬೇಕಂತ ಹಾಂ ಗೊತ್ತಿಲ್ವಾ ಸರಿ ನಾನು ಹೇಳ್ತೇನೆ ನಿಮಗೆ ಅಲ್ಲಿ ಶಿರಾ ಗೇಟ್ ಹತ್ತಿರ ಒಂದು ಆರ್ಚ್ ಇದೆ ನೋಡಿ ಆ ಆರ್ಚ ಒಳಗಡೆ ಬಂದು ಅಲ್ಲಿ ಬೇಕರಿ ಇದೆ ಒಂದು ಆ ಬೇಕರಿಲಿ ಲೆಫ್ಟ್ ತೊಗೊಳ್ಳಿ ಅಲ್ಲಿ ಲೆಫ್ಟ್ ತೊಗೊಂಡು ಸ್ಟೈಟ್ ಸ್ಟೈಟ್ ಆಗಿ ಒಂದೇ ರೋಡು ಬನ್ನಿ ಬನ್ನಿ ಅರ್ಥ ಆಯಿತಾ ಬಂದಿರಾ ಹಾಂ ಹಾಗೇ ಲೈನಾಗೆ ಇರ್ತೀನಿ ಬನ್ನಿ ಹಾಂ ಹಾಂ ಹಾಂ ಅಲ್ಲೇ ರೈಟ್ ತಗೊಳ್ಳಿ ಆ ಬೇಕರಿ ಹತ್ತಿರ ರೈಟ್ ತಗೊಳ್ಳಿ ಅಲ್ಲಿ ರೈಟ್ ತಗೊಂಡು ಒಂಸ್ವಲ್ಪ ಹಾಗೇ ಮುಂದೆ ಬನ್ನಿ ಸ್ಟೈಟ್ ಬನ್ನಿ ಅಲ್ಲಿ ರೈಟ್ ತಗೊಂಡು ಸ್ಟೈಟ್ ಬನ್ನಿ ಮುಂದೆ ಹೇಳ್ತೀನ್ ನಾನು ಹೇಗ್ ಬರಬೇಕಂತ ನಿಮಗೆ ಹಾಂ ಅಲ್ಲಿ ಲೆಫ್ಟ್ ತೊಗೊಳ್ಳಿ ಹಾಂ ಲೆಫ್ಟ್ ತೊಗೊಂಡು ಅಲ್ಲಿ ವಾಸನ್ ಐ ಕೇರ್ ಆಸ್ಪಿಟಲ್ ಇದೆ ಆ ಆಸ್ಪೆಟ್ಲ್ ಹತ್ರ ಆ ಆಸ್ಪೆಟ್ಲ್ ಹತ್ರ ಬಂದು ಬನ್ನಿ ಆಸ್ಪೆಟ್ಲ್ ಹತ್ರ ಒಂದು ಟು ಅಂಡ್ರೆಡ್ ಮೀಟರ್ ಬನ್ನಿ ಹೇಳ್ತೀನಿ ಹಾಂ ಬಂದಿರಾ ಅಲ್ಲಿಂದ ಸೀದಾ ರೈಟ್ ತೊಗೊಂಡು ಎಸ್ ಎಸ್ ಸರ್ಕಲ್ ಬರುತ್ತೆ ನೋಡಿ ಅಲ್ಲಿ ಶಿವಕುಮಾರಸ್ವಾಮೀಜಿ ಸರ್ಕಲ್ ಒಂದು ಸ್ಟ್ಯಾಚ್ಯು ಇದೆ ಅಲ್ಲಿ ಆ ಸ್ಟ್ಯಾಚ್ಯು ಹತ್ರ ಬನ್ನಿ ಹಾಂ ಸೀದಾ ಅದೇ ರೋಡಲ್ಲಿ ಸ್ಟೈಟ್ ಬನ್ನಿ ಹಾಂ ನೆಕ್ಸ್ಟು ಸ್ಟೈಟ್ ಬಂದಿದ್ದು ಆದ್ಮೇಲೆ ಒಂದು ಪ್ಲೇ ಓವರ್ ಬರುತ್ತೆ ಪ್ಲೇ ಓವರಲ್ಲಿ ಡೌನ್ ಆಗಿ ಕ್ಯಾತ್ಸಂದ್ರ ಪೆ ಪ್ಲೇ ಓವರಲ್ಲಿ ಡೌನ್ ಆಗಿ ಹಾಂ ಡೌನ್ ಆಗಿ ಬನ್ನಿ ಹಾಂ ಹಾಂ ಸೀದಾ ಲೆಫ್ಟ್ ಬಂದು ರೈಟ್ ಬನ್ನಿ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಸರ್ ಸರಿ ಸರಿ ಆಯ್ತು ಬನ್ನಿ ಬನ್ನಿ ಬನ್ನಿ ಹಾಂ ಬೇಗ ಬನ್ನಿ ಆಗಲೇ ಟೈಮ್ ಆಗಿದೆ ಆಗಲೇ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಯಿತು ವೆಯ್ಟ್ ಮಾಡ್ತಾ ಸ್ವಲ್ಪ ಬೇಗ ಬನ್ನಿ ಹಾಂ ಹಾಂ ಇಲ್ಲ ಪರವಾಗಿಲ್ಲ ಸರ್ ಪರವಾಗಿಲ್ಲ ಹಾಂ ಬನ್ನಿ ಪರವಾಗಿಲ್ಲ ಹಾಂ ಬನ್ನಿ ಬನ್ನಿ ಹಾಂ